ನಮಸ್ತೆ ಮೇಡಮ್ ನನ್ನ ಮಗಳಿಗೆ ಎಡ್ಮಿಷನ್ ಆಗ್ಲಿಕ್ಕಿತ್ತು ನಾವು ಚಿತ್ರದುರ್ಗ ಹಿರಿಯೂರಿನಿಂದ ಬಂದದ್ದು ಹೌದು ಹೌದು ಅವಳು ಟೆಂತ್ ಉತ್ತೀರ್ಣಳಾಗಿದ್ದಾಳೆ ಅದಕ್ಕೆ ನಾವು ಚಿತ್ರದುರ್ಗದಲ್ಲೆಲ್ಲ ಕಾಲೇಜ್ ಶಾಲೆ ಎಲ್ಲ ನೋಡಿದ್ವಿ ಅದು ಅಲ್ಲಿ ನಿಮ್ಮದು ಶಾಲೆ ಒಳ್ಳೇದು ಉಂಟು ಅಂತ ಗೊತ್ತಾಯಿತು ಅದಕ್ಕೆ ನಿಮ್ಮ ಶಾಲೆಗೆ ಬಂದದ್ದು ಎಡ್ಮಿಷನ್ ಆಗಲಿಕ್ಕೆ ಅದು ಫೀಝದ್ದು ಹೇಳ್ಬೋದು ಎಷ್ಟು ಫೀಝ್ ಅಂತ ಹಾಂ ಫಸ್ಟ್ ಪಿ ಯು ಸಿಗೆ ಹೌದು ಟೆಂತ್ ಪಾಸ್ ಆಗಿದಾಳೆ

ಹೌದು ಅವಳಿಗೆ ಸೈನ್ಸ್ ಬೇಕಂತೆ ಸ ಕಂಪ್ಯೂಟರ್ ಸೈನ್ಸ್ ಹೌದು ಹಾಂ ಹೌದಾ ಮತ್ತು ಸ್ಪೋಟ್ಸಿಗೆ ಎಲ್ಲ ಎಲ್ಲ ಕೋಚಿಂಗ್ ಎಲ್ಲ ಕೊಡ್ತೀರಾ ನೀವು ಅಂದರೆ ಸ್ಟಡೀಸ್ ಬಿಟ್ಟು ಬೇರೆ ಯಾವುದಕ್ಕಾದ್ರು ಕಲ್ಚರಲ್ ಆ್ಯಕ್ಟಿವಿಟಿಗೆ ಆಯ್ತಾಯ್ತು ಊಟದ ವ್ಯವಸ್ಥೆ ಇದೆಯಾ ಫೀಝ್ ಎಷ್ಟು ಫೀಝ್ ಎಷ್ಟು ಇರ್ಬೋದು

ಇಪ್ಪತ್ತೈದು ಸಾವಿರವಾ ಅವಳು ಅಂದರೆ ಒಳ್ಳೆಯ ಮಾರ್ಕ್ ತೆಗ್ದಿದಾಳ್ ಅದಕ್ಕೆ ಸ್ವಲ್ಪ ಹೌದೌದು ಅದಕ್ಕೆ ಅದಕ್ಕೆ ಬೇಕಾದ ಪತ್ರ ಯಾವುದಾದ್ರು ಮತ್ತು ಸ್ಕಾಲರ್ಶಿಪ್ ಎಲ್ಲ ಸಿಗ್ಬೋದಾ ಆಯಿತು ಆಯಿತು ಆಯಿತು ಮೇಡಮ್ ಆಯ್ತು ಆಯ್ತು ಸರಿ ಸರಿ